ಹಲೋ ಹಲೋ ನಮಸ್ತೆ ನಮ್ಮ ಹೆಸರು ಸುಷ್ಮಾ ನಾವು ಇಲ್ಲೇ ಟೂರಿಸ್ಟವರು ನಾವಿಲ್ಲೇ ಜಾಗಗಳ್ನ ನೋಡೋಕೆ ಅಂತ ಬಂದಿರೋವ್ರು ಮೈಸೂರಿಂದ ಹೇಗೋ ನೀವು ನಮಗೆ ಸಿಕ್ಕಿದ್ರಿ ಇಲ್ಲಿ ಮಧ್ಯದಲ್ಲಿ ನಿಮ್ಮ ಊರಲ್ಲಿ ಏನೇನು ಫೇಮಸ್ಸಿದೆ ಮೇಡಮ್ ಸ್ವಲ್ಪ ನಮಗೆ ತಿಳಿಸ್ತೀರಾ ನಾವು ವಿಸಿಟ್ ಮಾಡಲಿಕ್ಕೆ

ಅದೇ ಹೇಳಿದ್ರು ಕೆಲ ಹೌದಾ ಏನು ಏನಿದೆಲ್ಲ ಜೋಗಿಮಟ್ಟಿ ಚಂದ್ರವಳ್ಳಿ ಅಂದರೆ ಏನು ಏನಿದೆ ಈ ಥರ ಹೆಸರೆಲ್ಲ ಏನಕ್ಕೆ ಇದು ಪ್ರಸಿದ್ಧ

ಹೌದು ಮೇಡಮ್ ಇದು ಯಾವುದೋ ಒಂದು ಝೂ ಇದೆ ಅಂತ ಹೇಳ್ತಾ ಇದ್ದರು ಅಲ್ಲಿ ನಾವು ಆ ಕಡೆ ಏನದು ಹ್ಞೂಂ ಹ್ಞೂಂ ಹ್ಞೂಂ ಹ್ಞೂಂ ಹೌದಾ ಏನಿದೆ ಮೇಡಮ್ ಅದು ಟೈಮಿಂಗ್ಸ್ ಏನಾದರೂ ಗೊತ್ತಿದೆಯಾ ವಿಸಿಟಿಂಗ್ ಟೈಮೆಲ್ಲ ಹೌದಾ ಅದು ಆಮೇಲೆ ನಾವು ಬಸ್ಸಲ್ಲೇ ನೋಡಿದ್ವಿ ಸುಮಾರು ತೆಂಗಿನ ಗಿಡ ಎಲ್ಲ ಬೆಳೆದಿದಾರೆ ಈ ಕಡೆನೂ ಅಷ್ಟೇ ಅದ್ಯಾವುದೋ ಹೊಳಲ್ಕೆರೆ ರೋಡ್ ಅಂತೆ ಆ ಸೈಡುನು ಏನಕ್ಕೆ ಅಷ್ಟೊಂದು ಈ ಕಡೆ ಬೆಳ್ದಿರೋದು ಅದನ್ನು ಹೌದಾ

ಹೌದು ಹ್ಞೂ ಹ್ಞೂ ಓಹ್ ಹೌದಾ ಎಲ್ಲಿ ಬರುತ್ತೆ ಮೇಡಮ್ ಅದು ಹ್ಞೂಂ ಹ್ಞೂಂ ಹ್ಞೂಂ

ಹೌದಾ ಅದೇ ಯಾಕಂದರೆ ಹಿಂಗೆ ಹೇಳ್ತಿದ್ದರು ಈ ಕಡೆಯೆಲ್ಲ ಹಾಗೆ ತುಂಬ ತೆಳ್ಳಗಿರುತ್ತೆ ಗಂಜಿಯೆಲ್ಲ ಹಾಗಾಗಿ ನೀರೆಲ್ಲ ತುಂಬ ಸ್ವೀಟ್ ಇರುತ್ತೆ ತೆಂಗಿನ ನೀರೆಲ್ಲ ಅಂತ ಹಾಂ ಅದಕ್ಕೆ ಹ್ಞೂಂ ಹ್ಞೂಂ ಆಮೇಲೆ ಇದು ತೆಂಗಿನಕಾಯಿನು ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈವನ್ ದಪ್ಪಕಾಯಿ ಆದ್ರೆ ತುಂಬ ಒಳ್ಳೆಯ ನೀರಲ್ಲೇ ಬೆಳೆದು ಈ ಕಡೆಯೆಲ್ಲ ನಿಮಗೆ ನೀರಿಂದು ಇರಿಗೇಷನ್ದೆಲ್ಲ ಇರೋದಕ್ಕೆ ತುಂಬ ಚೆನ್ನಾಗಿ ಬೆಳವಣ್ಗೆ ಬಂದಿರೋದರಿಂದ ಚೆನ್ನಾಗಿರತ್ತೆ ತೆಂಗಿನಕಾಯಿ ತಿನ್ನೋಕ್ಕೆ ಅಂತನೇ ಹೇಳ್ತಿದ್ದರು ಹ್ಞೂಂ ಎಲ್ಲ ಕಡೆನೂ ಇಲ್ಲಿಂದನಾ ಮೇಡಮ್ ಸಪ್ಲೈ ಆಗೋದು ತೆಂಗಿನಕಾಯೆಲ್ಲ ಬೇರೆ ಊರಿಗೆ

ಹೌದಾ ಏನೋ ಮೇಡಮ್ ನಮಗೆ ನಿಮ್ಮ ಒಂದು ಇದರಿಂದ ಗೈಡ್ಲೈನ್ಸಿಂದ ನಾವು ಜೋಗಿಮಟ್ಟಿ ಚಂದ್ರವಳ್ಳಿ ನೋಡಿಕೊಂಡು ನೀವು ಹೇಳ್ದಂಗೆ ಎಳ್ನೀರು ಕುಡ್ಕೊಂಡೇ ಹೋಗ್ತೀವಿ ಓಕೆ ಮೇಡಮ್ ತ್ಯಾಂಕ್ ಯೂ ತ್ಯಾಂಕ್ಸ್